ಯೋಗ ಮನುಷ್ಯನ ಆರೋಗ್ಯಕ್ಕೆ ತುಂಬ ಮುಖ್ಯ ನನ್ನ ಅನಿಸಿಕೆ ನನ್ನ ಅನುಭವದ ಪ್ರಕಾರ ಸಾಂಪ್ರದಾಯಿಕ ಯೋಗ ಏನಿದೆ ಅದೇ ಮನುಷ್ಯನ ಆರೋಗ್ಯಕ್ಕೆ ತುಂಬ ಅನುಕೂಲ್ಕರವಾಗಿರ್ತಕ್ಕಂಥದ್ದು ಅದೇ ಮನುಷ್ಯನ ಆರೋಗ್ಯಕ್ಕೆ ತುಂಬ ಸೂಟೆಬಲ್ ಅಂತ ಏನು ಹೇಳ್ತೀವಿ ಆಗಿರತಕ್ಕಂಥದ್ದು ಹಾಗೆಯೇ ನಾನು ಯೋಗದ ಬೇರೆ ಶೈಲಿಗಳ್ನ ನಾನು ಇವತ್ಗೂ ಯಾವುದೂ ಪ್ರಯತ್ನಿಸಿಲ್ಲ ಹಾಟ್ ಯೋಗ ಇರ್ಬೋದು ಏರಿಯಲ್ ಯೋಗ ಇರ್ಬೋದು ಅದೇ ಥರ ಮೊನ್ನೆ ಯಾವುದೊ ನೋಡ್ತಾ ಇದ್ದೆ ಸ್ಪೀಡ್ ಯೋಗ ಪವರ್ ಯೋಗ ಇದ್ಯಾವ್ದ್ರ ಮೇಲೂ ನನಗೆ ನಂಬಿಕೆ ಇಲ್ಲ ಹಾಗಾಗಿ ನಾನು ಇಂತದ್ನ ಯಾವುದನ್ನೂ ಪ್ರಯತ್ನಿಸಿಲ್ಲ